ಹಲೋ ಹಲೋ ಪೇಂಟ್ರ ಸ್ ಪೇಂಟ್ರ್ ಸಾಯಿಬ್ರು ಏನು ರೀ ಹಾಂ ಮೇಸ್ತ್ರಿ ಸಾಯೆಬ್ರೇ ಮೇಸ್ತ್ರಿ ಸಾಯೆಬ್ರೇ ಮತ್ತು ನಮ್ಮ ಮನಿ ಕಟ್ಟಿ ಹತ್ತು ವರ್ಷ ಮೇಲೆ ಆಯ್ತು ಬಣ್ಣ ಮಾಸೈತಿ ಮತ್ತು ನಿಮ್ಮ ಕಡಿ ಪೇಂಟ್ರ್ಗಳನ್ನು ಸ್ವಲ್ಪ ಕಳಿಸ್ಬೇಕಲ್ರಿ ನಮ್ಮ ಮನೆ ಕಡೆ ನೋಡ್ಬೇಕು ರಿ ಮತ್ತು ಈ ಹತ್ತು ವರ್ಷ್ದ ಹಿಂದೆ ಅಲ್ಲ ರೀ ಆಯ್ತು ಆಯ್ತು ರೀ ಹತ್ತು ವರ್ಷ್ದ ಹಿಂದೆ ಮನೆ ಕಟ್ಟಿಂದು ನೀವೇ ಬಣ್ಣ ಹೊಡ್ದು ಕೊಟ್ಟವ್ರು ಪೇಂಟ್ ಎಲ್ಲ ಹೊಡ್ದು ಕೊಟ್ಟವ್ರು ನೀವೇ ರೀ ಮತ್ತೆ ಈಗ ನೋಡೋದು ಏನೈತ್ರಿ ಅದರಾಗ ನಿಮ್ಮ ಟೀಮ್ ಕಳಿಸ್ ಕೊಡ್ರಿ ಹಾಂ ಹ್ಞೂ ಅವಾಗ ಹತ್ತು ವರ್ಷ್ದ ಹಿಂದೆ ನೀವು ಒಂದು ಲಕ್ಷದ ಹತ್ತು ಸಾವಿರ ಏನೋ ತಗೊಂಡಿದ್ದಿರಿ ಈಗ ಮತ್ತೆ ಹತ್ತು ವರ್ಷ ಆದ ಮೇಲೆ ಏಟು ಆಗ್ಯಾದೇನ್ರಿ ಹ್ಞೂ ರೀ ಹ್ಞೂ ರೀ ಹ್ಞೂ

ಹ್ಞೂ ಮತ್ತೆ ಯಾವಾಗ ಬರೋರು ರೀ ನಾಳೆ ಬರ್ತೀರೋ ಇವತ್ತು ಸಂಜೆ ಮುಂದೆ ಬರ್ತೀರೋ ನಾಳೆ ಸಂಜೆ ಮುಂದೆ ನೀವು ಬನ್ರಿ ನಿಮ್ಮ ಇವರು ಇರ್ತಾರಲ್ಲ ಪೇಂಟ್ ಹೊಡಿಯವ್ರು ಕರ್ಕೊಂಡು ಬನ್ರಿ ಇಬ್ಬರೂ ಬಂದಿರಿ ಅಂದ್ರೆ ಅದು ಹ್ಞೂ ಹ್ಞೂ ಹೌದ್ರಾ ಹಾಂ ಅಂದ್ರೆ ಒಂದೆರಡು ಕಡೆ ಒಂದೆರಡು ಕಡೆ ಕ್ರ್ಯಾಕ್ ಬಂದಂಗೆ ಆಗೆವ ರೀ ಅವನ್ನೆಲ್ಲ ಲಾಬಿ ಹಾಕಿ ತುಂಬ್ಕೊತಿರಲ್ರಿ ಹೌದ್ರಾ ಹ್ಞೂ ಹ್ಞೂ ಯಾಕಂದ್ರೆ ನಮ್ಮ ಹಿಂದೆ ನಮ್ಮ ಮನಿ ಹಿಂದಿನ ಬಾಜುದವ ಭಾರಿ ರಂಗು ರಂಗಿನ ಆರ್ಭಟ ಕಲರ್ ಹಚ್ಚಿ ಬಿಟ್ಟಾನ ರೀ ಹೊಸದು ಹಾಂ ರೀ

ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ರೀ ಹ್ಞೂ ಹ್ಞೂ ಯಾಕಂದ್ರೆ ರೀ ಅವ ಮೊದಲ ಬಾರಿ ಸಾದಾ ಬಣ್ಣ ಹಚ್ಚಿ ಮಬ್ಬು ಕಲರ್ ಹಚ್ಚಿದ್ದ ಈಗ ಭಾರಿ ಬ್ರೈಟ್ ಆಗ್ಬಿಟ್ಟದೆ ಆ ಏರಿಯಾದ ಅವ್ನದ್ದೇ ಭಾರಿ ಎದ್ದು ಕಾಣಯ್ತದೆ ಏ ಆಗಲ್ಲ ರಿ ಹಂಗಾರೆ ನಾಳೆ ಸಂಜೆ ಮುಂದೆ ಬರ್ತೀರಲ್ಲ ರಿ ಬನ್ರಿ ಹಂಗಾರ ಸಂಜೆ ಮುಂದೆ ಐದು ಗಂಟೆ ಮ್ಯಾಲೆ ಬನ್ರಿ ಆಫೀಸಿಂದ ಬಂದಿರ್ತೀವಿ ರೀ ಐದು ಗಂಟೆ ಮ್ಯಾಲೆ ಬನ್ರಿ ಹಂಗಾರೆ ಆಂ ರಿ ಹಾಂ ಹಾಂ ಒಳ್ಳೇದು ರೀ ನಮ್ಸ್ಕಾರ ರೀ ನಮಸ್ಕಾರ